ನನ್ನ ನರ್ತನ ವೃತ್ತಿಯಲ್ಲಿ ಅಂತಂದರೆ ನಾನು ಫಸ್ಟು ತುಂಬ ಚೆನ್ನಾಗಿ ಅಷ್ಟು ಡ್ಯಾನ್ಸ ಬರ್ತಿರಲಿಲ್ಲ ನನ್ಗೆ ಬೇಸಿಕ್ ಲರ್ನಿಂಗ್ ಇತ್ತು ಬಟ್ ನಾನು ಅದನ್ನು ಕಲಿತಾ ಕಲಿತಾ ಇರಬೇಕಾದ್ರೆ ಬೇರೆಯವರು ತುಂಬ ಚೆನ್ನಾಗಿ ಮಾಡ್ತಿದ್ದರು ನಾನು ಅವ್ರಿಗಿಂತ ಚೆನ್ನಾಗಿ ಮಾಡಬೇಕಾಗಿತ್ತು ಅಷ್ಟೂ ಡ್ಯಾನ್ಸ್ ಕ್ಲಾಸಿಗೆಲ್ಲ ಹೋಗ್ಬೇಕಿತ್ತು ಅಷ್ಟು ಅಮೌಂಟ್ ಇರಲಿಲ್ಲ ಬಟ್ ನಾನು ತುಂಬ ಟ್ರೈ ಮಾಡ್ತಿದ್ದೆ ಅವ್ರಿಗಿಂತ ಚೆನ್ನಾಗಿ ಮಾಡೋಕ್ಕೆ ಬಟ್ ಇವಾಗ ತುಂಬ ಚೆನ್ನಾಗಿ ಮಾಡ್ತೀನಿ ಅಷ್ಟೆ